ನಾ ಯೂಶ್ಯುವಲಿ ಪ್ರತೀವರ್ಷ ನಮ್ಮ ಮನೆಯಾಗ ಟ್ರಿಪ್ಸ್ ಹೊಗ್ತೀವ್ರೀ ಭಾಳ ಭಾಳ ಹೊಗೊದು ಅಂತಂದರೆ ಫ್ಯಾಮ್ಲಿ ಜೊತೆಗ್ ಕಮ್ಮಿನೆ ನಮ್ಮ ಮಮ್ಮಿಂದು ಚೈಲ್ಡುಡ್ ಫ್ರೆಂಡ್ಸ್ ಜೊತೆಗ್ ನಾವು ಜಾಸ್ತಿ ಹೊಗ್ತೀವಿ ಭಾಳ ಈಗ ಒಂದುಕಡೆ ಹೋದ್ರೆ ಇನ್ನೊಂದು ಕಡೆ ನೆಕ್ಸ್ಟ್ ಟೈಮ್ ಹೋಗಿರ್ತಿವಿ ಹೋಗಿದ್ರ ಕಡೆ ಹೋಗೊಂಗಿಲ್ಲ ಆಮೇಗೆ ಈಗ ಲಾಕ್ಡೌನ್ ಬಂತು ರೀ ಎಲ್ಲರಿಗೆ ನಿಮ್ಗೆ ಗೊತ್ತೆ ಇರ್ಬೋದು ನಾವು ಸಣ್ಣೋರ್ ಹಿಡ್ಕೊಂಡು ಭಾಳ್ ಹೋಗೀವಿ ಟೆಂಪಲ್ಸಿಗೆ ಹೋಗೀವಿ ಜಾಸ್ತಿ ಆಮೇಲೇ ಬೀಚಸ್ಸಿಗೆ ಹೋಗೀವೀ ಆಮೇಗೆ ಎಲ್ಲ ಕಡೆ ಜಾಸ್ತಿ ಹೋಗೀವಿ ಆಮೇಗೆ ನಾವು ಈಗೀಗ ಲಾಕ್ಡೌನ್ ಐತಲ್ರಿ ಲಾಕ್ಡೌನ್ ಸಲುವಾಗಿ ನಾವು ಎಲ್ಲೂ ಹೋಗ್ಲಿಕ್ಕೆ ಆಗಿಲ್ಲ ಅಮೆಗ್ನು ತ್ರಿಬ್ ತಿರುಪತೀ ಟಿಕೆಟ್ ತಿರುಪತಿ ಟಿಕೆಟ್ ಬುಕ್ಸ್ ಬಿ ನೊಡೀವಿ ರೀ ಆಮೇಗೆ ಬುಕ್ ಅವು ಟಿಕೇಟೆ ಸಿಗಲಿಲ್ಲ ದಾಂಡೇಲಿಗೆ ನೋಡಿದ್ವಿ ದಾಂಡೆಲೀಗೆ ಸಿಗಲಿಲ್ಲ ಅಟ್ ಲಾಸ್ಟ್ ನಾವು ಚಿಕ್ಕಮಂಗ್ಳೂರ್ ರೆಸಾರ್ಟಿಗೆ ಹೋಗಿ ಆ ಕಡೆ ನಮ್ದು ಕರ್ನಾಟಕದ ಹೈಯೆಸ್ಟ್ ಪೀಕ್ ಅಂತಂದ್ರೆ ಮೂಡ್ಬಿದ ಇದು ಮುಳ್ಳಯ್ಯನ್ ಗಿರಿ ಅಲ್ರಿ ಸೋ ನಾವು ಅಲ್ಲಿ ಹೋಗಿ ಭಾಳ ಚಂದ ನೋಡ್ಕೊಂಡು ಬಂದ್ವಿ ನಮ್ಗೆ ಸ್ವಲ್ಪ್ ಸ್ಟೇನೇ ಇದು ಐತ್ರಿ ಒಟ್ಟು ಸಿಗವಲ್ತು ನಮ್ಮ ಅಂಕಲ್ ಅಂದರು ನಡಿ ಹೋಗಮ ನಾವು ಹೋಗಮ್ಮಿ ಏನು ಆಗ್ತದ ಅಂತ ಹೇಳಿ ಅಂತಂತಂದರು ಹಂಗೇ ಹೊದೀವಿ ರೆಸಾರ್ಟ್ ಅದು ಇತ್ತು ರೆಸಾರ್ಟದು ಎಲ್ಲ ಹಂಗೆ ಪಟ್ ಅಂತ ನಮ್ಗೆ ಟೈಮಿಗೆ ಕರೆಕ್ಟ್ ಸಿಕ್ತು ಚಲೋ ಹೋಗಿ ಮಾಡಿ ಬಂದ್ವಿ ರೀ ನಾವು ಆಮೇಗ ಇದ್ರಲಿಂತ ಹೆಂಗೆ ನಾವು ಹೊರಗೆ ಬಂದ್ವಿ ಅಂತಂತಂದ್ರೆ ಫಸ್ಟ್ ಇದು ಆದ್ಮೇಗ ಚಲೋ ಆಯಿತು ಆಮೇಗೆ ಮತ್ತು ನಾವು ಭಾಳ ಕಡೆ ಹೊಗೀವಿ ರೀ ಆಮೇಗೆ ನಾವು ಫ್ರೆಂಡ್ ಕಡೆ ಮೊನ್ನೆ ಮೊನ್ನೇನೆ ತಿರುಪತಿಗೆ ಹೋಗ್ಬಂದೀನಿ ರೀ ನಂದು ಎಕ್ಸಾಮ್ ಇತ್ತು ಅದಕ್ಕಿಂತ ಮುಂಚೆ ತಿರುಪತಿನಾಗೆ ನಮ್ಗೆ ದರ್ಶನ ಟಿಕೇಟು ಅವರಿಗೆಲ್ಲ ಪರಿಚಯ ಇದ್ದವರು ಇದ್ದರು ಸೋ ಅವ್ರ ಅಂಕಲ್ ಹೇಳಿ ತಕ್ಷಣ ಅವರೆ ಪಾಪ ಪಟ್ಟಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡಿ ಟಿಕೆಟ್ಸ್ ಮಾಡಿ ಕೊಟ್ಟರು ದರ್ಶನ ಮಾತ್ರ ಭಾರಿ ಆಯಿತು ಯಾಕಡಿಂದೇ ನಾವು ಕಾಳಹಸ್ತಿಗೆ ಹೋಗಿದ್ವಿ ನಾವಲ್ಲಿ ಹೈಯರ್ ಮಾಡಿದ್ದು ಅಂತಂದ್ರೆ ಒನ್ ಟಾಟಾ ಸುಮಾ ಹೈಯರ್ ಮಾಡಿದ್ವಿ ಸಾವಿರ ರೂಪಾಯ್ ಕೊಟ್ಟು ನೀವು ಎಷ್ಟೇ ಜನ ಇರಲಿ ಒನ್ ಡೇ ಫುಲ್ ಸಾವಿರ ರೂಪಾಯ್ ತಗೋತಾರಿ ನೀವು ಎಷ್ಟು ಕಡೆ ನೀವು ಹೋದ್ರು ಅವರು ಭಾಳ ಚಂದ ಇತ್ತು ಅಲ್ಲಿ ಹೈಯರ್ ಮಾಡಿದ್ವಿ ನಾವು ತಿರುಪತಿ ದರ್ಶನ ನಮ್ಗೆ ಭಾಳ ಚಂದ ಆಯಿತು ಇಲ್ಲಿ ನಾವು ಬೆಟ್ಟ ಹತ್ಕೊಂಡು ಹೋಗಿದ್ವಿ ಅಲ್ಲೇನು ಅದು ಎಲ್ಲ ತಿನ್ಲಾಕಿತ್ತು ಭಾಳ್ ಚಂದ ಎಕ್ಸ್ಪೀರಿಯನ್ಸ್ ಇತ್ರಿ ಒಟ್ಟು ಇಷ್ಟು ಹತ್ತೀವಿ ಅಂತೇಳಿ ನಿಮ್ಗೆ ನೋವೆ ಗೊತ್ತಾಗಲಿಲ್ಲ ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಮುಕ್ಕೊಳಮಂತ ಮಲ್ಕೊಂಡಿವ್ರಿ ಎದ್ದ ತಕ್ಷಣ ನಾವು ನಡ್ಕೊಂಡು ಬಂದೀವಿ ಅಂತ ಅನಿಸಿಲ್ಲ ನನ್ಗೆ ಆಮೇಗೆ ಇದು ಒಂದು ಟ್ರಿಪ್ ಐತ್ರಿ ಇನ್ನೊಂದು ಟ್ರಿಪ್ಪು ಅಂತಂತಂದ್ರೆ ನಾವು ಈ ಕಡೆ ಆಲ್ ಕರ್ನಾಟಕ ಟ್ರಿಪ್ ಹೋಗಿದ್ವಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಈ ಕಡೆಲ್ಲ ಅದನ್ನು ನಗ್ಬಿ ಕಾರ್ನಾಗೆ ನಮ್ಮ ಮಮ್ಮಿ ಫ್ರೆಂಡ್ ಒಬ್ಬಳ ಮಗ್ಳು ಹೆಚ್ಚಿಗೆ ಆಗ್ಬಿಟ್ಟಿದ್ದಳು ರೀ ಆಕಿಗು ಹೆಂಗೋ ಅಜ್ಜಸ್ಟ್ ಮಾಡಿ ಕೂಡ್ಸ್ಕೊಂಡು ಭಾಳ ಎಂಜಾಯ್ ಮಾಡ್ಕೊತ ಟ್ರಿಪ್ಸ್ಗಿಂತ ನಮ್ಗೆ ಏನಾಗ್ತವ್ರಿ ಇಂಥದು ಒಂದು ಪ್ಲೇಸ್ ನಮ್ಮ ಕರ್ನಾಟಕದಾಗ ಅದ ನಮ್ಮ ಭಾರತದಾಗ ಅದ ಅದಕ್ಕೆ ನಾವು ಎಕ್ಸ್ಪೀರಿಯನ್ಸ್ ಮಾಡೀವಿ ಆಮೇಗ ಮುಂದಿಂದು ನಾವು ಇಂಥವ್ ನೊಡೀವಿ ಕಣ್ಣು ನಮ್ಮ ಎರಡು ಕಣ್ಣಾರೆ ನಾವು ನೊಡೀವಿ ಕಂಡೀವಿ ಅನ್ನೋದು ಖುಷಿ ರೀ ಹೋಗ್ಲಕೆ ಒಬ್ರಬ್ರಿಗೆ ಟೈಮ್ ಸಿಗೊಂಗಿಲ್ಲ ನಾ ಯಾವತ್ತು ಅದೆ ಹೇಳ್ತೀನಿ ರೀ ನಿಮ್ಗೆ ಟೈಮ್ ತಗೊಂಡ್ ವರ್ಷಕ್ಕೆ ಒಂದು ಟ್ರಿಪ್ ಮಾಡಬೇಕು ಸೊಲ್ಪ್ ನಿಮ್ದು ಲೈಫ್ನಾಗ ಚೇಂಜು ಇರ್ತದ ನ್ಯೂವ್ ಎಕ್ಸ್ಪೀರಿಯನ್ಸ್ನು ಇರ್ತದ ಹೊಸ ಹೊಸ ಜನ ಹೊಸ ಹೊಸ ಕಲ್ಚರ್ ಹೊಸ ಹೊಸ ತಿನ್ನೊದು ಎಲ್ಲ ನಮ್ಗೆ ಗೊತ್ತಾಗ್ತದ ಆಮೇಗೆ ನಾವು ಬಿ ಅದನ್ನು ಸ್ಪ್ರೆಡ್ ಮಾಡ್ಕೊಂತ ಹೊಗ್ಬೋದು ಬೇರೆ ಕಡೆ ಅದು ಭಾಳ ಚಲೋ ಅನಿಸ್ತದೆ ಟ್ರಿಪ್ ಬಗ್ಗೇನು ಆಮೇಗೆ ಭಾಳ ನೀವು ಎಲ್ಲ ಟ್ರಿಪ್ಸಿಗೆಲ್ಲ ಹೊಗಬೇಕು ಅಂತಂತಂತಂದರೆ ಅದಕ್ಕೆ ಎಲ್ಲ ಬೇಕಾಗಿದ್ದು ಸಾಮಾನ್ಗಳ್ ಇಟ್ಕೋಬೇಕು ಎಮರ್ಜೆನ್ಸಿಗೆ ಎಲ್ಲ ಇಟ್ಕೊಬೇಕು ಪ್ರತಿಯೊಂದು ಇಟ್ಕೊಬೇಕು ಎಲ್ಲದಕ್ಕು ಸಹಾಯಬೇಕು ಈಗಿದು ಕಮ್ಮಿ ಬಿದ್ದಿರಬಾರ್ದು ಅಂತನ್ನಿಸಬಾಡ್ದು ಒಂದುಸತಿ ಹೋಗಿ ಬಂದರೆ ಆಡ್ತವ್ರಿ ಅಡೆತಡೆಗಳು ಆಮೇಗೆ ನೆಕ್ಸ್ಟ್ ಟೈಮ್ ನಾವೇ ಪ್ರಿಪೇರ್ ಮಾಡ್ಕೊಂಡು ಮತ್ತು ಅದ್ರಲಿಂತ ಎಚ್ಚರ ಆಗಿ ಹೊಗ್ತೀವಿ ಸೋ ಎಲ್ಲ ಕಡೆ ತಿರುಗ್ಯಾಡ್ರಿ ಫಸ್ಟ್ ನಮ್ದು ನಮ್ದನ್ನು ಎಕ್ಸ್ಪೀರಿಯನ್ಸ್ ಮಾಡಿರಿ ಆಮೇಗೆ ಬೇರೆಯವ್ರದ್ದು ಹೋಗಿರಿ ಅಂತ ನಾ ಹೇಳ್ತಿನಿ ಎಲ್ಲ ಕಡೆ ಹೋಗಿವ್ರಿ ನಾನು ಇಂಟ್ರ್ನ್ಯಾಷ್ನಲು ಟ್ರಿಪ್ ಅದಾರಿ ನಮ್ಮ ಆಂಟಿ ಭಾಳ ಬಾ ಅನ್ಲಿಕತ್ತಾಳ ಅಮೆರಿಕನಾಗೆ ಇರ್ತಾಳೆ ಕ್ಯಾನಡಾ ನೈಗ್ರ ಫಾಲ್ಸು ಅದು ಇದು ತೋರಿಸ್ತೀನಿ ಅಂತ ಭಾಳ್ ಹೇಳಾಕತ್ತಾಳೆ ಅಲ್ಲೂ ಹೊಗಬೇಕು ಪ್ಯಾರಿಸ್ಸಿಗೆ ಹೊಗಬೇಕು ಇಲ್ಲಿ ನಮ್ಗೆ ನಂಗೇನು ನಮ್ಮ ಭಾರತದಾಗೆಲ್ಲ ಮಾಡಿ ಹೊಗ್ಬೇಕು ಅನ್ನೋದ್ ಭಾಳ ಭಾಳ ಚಲೋ ಅದ ರೀ ಇಲ್ಲೆಲ್ಲ ಟ್ರಿಪ್ಸ್ ನಾವೆಲ್ಲ ನಮ್ಮಮನೇಗೀಗ ಒಂದು ನಮ್ಮ ಮಮ್ಮಿದೆಲ್ಲ ಇದಕ್ಕೆ ಹೋಗಿ ಬಂದು ರೀ ಅಯೋಧ್ಯಕ್ಕೆ ಹೋಗಿಬಂದ್ರು ಎಲ್ಲ ಎಲ್ಲ ಟ್ರಸ್ಟಿಗದು ಕೊಟ್ಟಿದ್ರಲ್ಲ ಅವರೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಇಲ್ಬಂದು ಎಲ್ಲ ಟ್ರೇನದೆಲ್ಲ ಮಾಡ್ತಾರೆ ರೀ ಅವರೆ ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ಊಟದ ಎಲ್ಲ ಮ್ಯಾನೇಜ್ಮೆಂಟು ಅವ್ರ ಕಡೆ ಇರ್ತದೆ ರೀ ಏನು ಕಮ್ಮಿ ಬೀಳಾಕೆ ಕೊಡೊಂಗಿಲ್ಲ ಸೋ ಇದೊಂದು ಟ್ರಿಪ್ ಅವ್ರು ಹೋಗಿ ಬಂದಿದ್ರು ನಂಗೆ ಹೋಗ್ಲಾಕೆ ಆಗಿರಲಿಲ್ಲ ಆಮೇಗೆ ನಾವು ಮತ್ತು ಎಲ್ಲಿ ಹೋಗಿದ್ವಿ ಬೆಂಗ್ಳೂರ್ಗೆ ಹೋಗಿದ್ವಿ ಬೆಂಗ್ಳೂರು ಸುತ್ತ ಮುತ್ತ ಈಗ ರೀಸೆಂಟಾಗಿ ಹೇಳಬೇಕು ಅಂತಂದರೆ ಚಿಕ್ಕಬಳ್ಳಾಪುರ್ನಾಗೆ ಹೀಗೆ ಇನ್ನೊಂದು ಇದು ಆಗಿದೆ ಶಿವಂದು ಮೂರ್ತಿ ಆಗ್ಯದೆ ಅಲ್ಲಿ ಹೋಗಿ ಬಂದ್ವಿ ನಾಗಪೂಜೆ ಇತ್ತು ಅದು ಪೂಜೆ ಆಯಿತು ಎಲ್ಲ ಮುಗಿಸ್ಕೊಂಡು ಅದೊಂಥರ ನೀವು ಬೆಟ್ಟಗಳಲ್ಲಿ ಗುಡ್ದಾಗ ಹಿಂಗೆ ಹೋಗಿ ಏರಿ ಹೋಗಬೇಕು ಟ್ರಾವೆಲಿಂಗಂತು ಭಾಳ ಕ್ರೇಜ್ ಅದ ರೀ ನನ್ಗೆ ಭಾಳ ಟ್ರಾವೆಲಿಂಗ್ ಮಾಡಬೇಕು ಎಲ್ಲರ ಜೊತೆಗ್ ಕ್ರಿಯೇಟ್ ಮಾಡಬೇಕು ನ್ಯೂವ್ ನ್ಯೂವ್ ಎಕ್ಸ್ಪೀರಿಯನ್ಸು ನ್ಯೂವ್ ಮೆಮೋರೀಸ್ ಕಡೇತನಕ ನಾವು ಕಾಪಾಡೊದು ಅಂತಂತಂದರೆ ಮೆಮೋರೀಸೇ ಸೋ ಅದು ಮೆಮೋರೀಸ್ ನಾವು ಕ್ರಿಯೇಟ್ ಮಾಡಿವಿ ಯಾವತ್ತು ನೆನಪಿಟ್ಕೋಬೇಕು ಅಂತಂತಂದ್ರೆ ನಾವು ಇದು ಮಾಡಬೇಕ್ರಿ ಏನಂತಾರೆ ಟ್ರಿಪ್ಸ್ ಗೆ ಹೊಗಬೇಕು ಆವಾಗವಾಗ ಫ್ರೆಂಡ್ಸ್ ಜೊತೆ ಆಗಲಿ ಒಂದುಸತಿ ಫ್ಯಾಮ್ಲಿ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆನೇ ಬೇರೆ ಮಜಾ ಬರ್ತತ ಫ್ಯಾಮ್ಲಿ ಜೊತೆ ಬೇರೆ ಮಜಾ ಬರ್ತತ ಸೋ ಹಂಗಾಗಿ ಬಹಳ್ ಚಂದ್ ಅನಸ್ತದ ರೀ ಹೋಗ್ಲಾಕೆ ಟ್ರಿಪ್ಪ ಬೈ ರೋಡ್ ಬಿ ಹೊಗ್ಬೇಕು ರೀ ಬೈ ಟ್ರೇನ್ ಹೊಗಬೇಕು ಬೈ ಫ್ಲೈಟ್ ಹೊಗಬೇಕು ಎಲ್ಲಾ ಚಲೋ ಇರ್ತದೆ ಆಮೆಗೆ ನಮಗೆ ಒಂದು ಟ್ರಿಪ್ನಾಗ ಅಡೆತಡೆ ಆಗಿದ್ದು ಅಂತಂದ್ರೆ ನಾವು ಇದಕ್ ಹೋದಾಗ್ರಿ ರೋಡೆಲ್ಲಾ ತಪ್ಪುಸ್ಕೊಂಡ್ ಬಿಟ್ಟಿದ್ವಿ ನಾವು ಚಿಕ್ಕಮಂಗ್ಳೂರ್ಗ್ ಹೋದಾಗ ಅಲ್ಲಿ ರೋಡೇ ಮತ್ತು ಹೆಂಗೆ ಹುಡ್ಕಮ ಅಂತೇಳಿ ನಮ್ಮ ಪುಣ್ಯಕ್ಕೆ ಒಬ್ರು ಯಾರೋ ರೋಡ್ ಮೇಲೆ ನಡ್ಕೊಂತ ಹೊಂಟಿದ್ರು ಅವ್ರು ಕೆಲ್ಸಕ್ಕೆ ಅವ್ರು ಸಿಕ್ಕರು ಇಲ್ಲ ರೀ ಮೇಡಮ್ ಇಂಥದ್ ಇಂತಲ್ಲಿ ಇರ್ತದೆ ನೋಡ್ರಿ ನೀವು ಹೋಗ್ರಿ ಅಂತಂತಂತಂದರು ಆಮೇಗೆ ನಾವು ಮತ್ತು ಅಲ್ಲಿ ಹೋಗಿ ಇಂತಲ್ಲಿ ಸ್ಟೇ ಆದ್ವಿ ಸ್ಟೇ ಅದು ಹೋಮ್ ಸ್ಟೇ ಇರ್ತಾವಲ್ರಿ ಮತ್ತು ಅವ್ರು ಪಾಪ ಎಲ್ಲ ಇಲ್ಲ ಬರ್ರಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗಿ ಪರ್ಚಯ ಇದ್ರು ಅಲ್ಲಿ ಹೋಗಿ ನಾವು ನಮ್ಮ ಪುಣ್ಯಕ್ಕೆ ಮಾಡ್ಕೊಂಡಿದ್ವಿ ಆಮೆಗೆ ಬೆಳಗ್ಗೆ ಎದ್ದು ಮತ್ತು ಕಾಫಿ ಎಸ್ಟೇಟಿಗೆ ಹೋದ್ವಿ ಅಲ್ಲಿ ಎಲ್ಲ ಚಲೋ ಹೊತ್ನಾಗೆ ಎಲ್ಲ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ನಾಲೇಜ್ ಇಟ್ಕೊಂಡು ಸ್ವಲ್ಪ ಮನೆಗೂ ಕಾಫಿ ತಗೊಂಡು ಆಬ್ಯಾಸ್ಲಿ ಅಲ್ಲಿಂದ ಹೋದ್ರೆ ಹಂಗೆ ಬರೋಕಾಗಲ್ಲ ಕಾಫಿ ಅಂತೂ ತಗೊಂಡು ಬರಬೇಕೆ ಆಗ್ತದ ಅದೊಂದು ತಗೊಂಡು ಬಂದ್ವಿ ಹಿಂಗ್ಯಾರಿ ಭಾಳ ಘಾಟ್ ಸೆಕ್ಷೆನ್ಸ್ ಅಲ್ಲಿ ಎಲ್ಲ ಹಿಲ್ಸ್ ಸ್ಟೇಷನ್ಸ್ ಭಾಳ್ ಇರ್ತಾವ್ರಿ ಗುಡಿಗೆ ಹೊರಡ್ರಿ ಆಮೆಗೆ ನಾನಾತರ ಹೂವು ಹಂಪ್ಲ ಗಿಡಗಳು ಫ್ರೂಟ್ಸ್ಗಳು ಪಪ್ಪಾಯಾ ಅವು ಇವು ಬೆಟ್ಟದಮ್ಯಾಗ್ ಭಾಳ ಚಂದ ಮಾಡ್ತಾರೆ ರೀ ಅವೆಲ್ಲ ತಿನ್ಲಿಕು ಮಜಾ ಬರ್ತಾದೆ ಕಾರ್ ನಿಂದಿರ್ಸಿ ಆಮೆಗೆ ಫಾಲ್ಸ್ ವಾಟ್ರ್ ಫಾಲ್ಸ್ ಎಸ್ಪೆಷಲಿ ಭಾಳ ಚಂದ ಇರ್ತತ ರೀ ನೋಡ್ಲಿಕಂತು ಕಣ್ಣ ತುಂಬಿಕೊಂತ್ ನೋಡಿ ಇಷ್ಟು ತಂಪು ಅನಿಸ್ತದೆ ಕಣ್ಣಿಗೆ ಅಂತಂತಂದ್ರೆ ಹಸಿರು ತಂಪು ಯಾವತ್ತು ಹಸಿರು ನಮ್ಗೆ ತಂಪು ಕೊಡ್ತದೆ ಸೋ ನಾವು ಹಸಿರನ್ನು ಆವಾಗಾವಾಗ ನೊಡ್ತಾ ಇರಬೇಕು ಭಾಳ ಚಂದ ಇರ್ತದೆ ಅದಕ್ಕೆ ನನ್ಗೆ ಇದು ಭಾಳ ಕೈಗೊಂಡ ಅತ್ಯಂತ ಪ್ರವಾಸ ನಂದು ಆಮೇಗೆ ಭಾಳ ಅನುಕೂಲತೆಯಿಂದ ನಾವು ಹೋಗಿವಿ ನಮ್ಮ ಜೊತೆ ಇದ್ದವ್ರನ್ನು ಅಷ್ಟು ಅನುಕೂಲ ನಮಗೆ ಮಾಡ್ಕೊಟ್ಟಾರಿ ಟೈಮ್ ಟೈಮಿಗೆ ಕರೆಕ್ಟ್ ಮುಂಜಾನೆ ಊಟ ಇತ್ತು ಮಧ್ಯಾಹ್ನ ಈ ಊಟ ಇತ್ತು ಸ್ನಾಕ್ಸ್ ಇತ್ತು ರಾತ್ರಿಗೆ ಏನಾದರು ಸ್ವಲ್ಪ್ ಲೈಟಾಗಿ ಊಟ ಇತ್ತು ಎಲ್ಲ ಚಲೋ ಇತ್ರಿ ಭಾಳ್ ಎಂಜಾಯ್ ಮಾಡಿದ್ವಿ ಆವಾಗಾವಾಗ ಪ್ರವಾಸ ಹೊಗಬೇಕು ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಳ್ಬೇಕಂತ ಹೇಳೋಕ್ ಇಷ್ಟ ಪಡ್ತೀನಿ